ನಮ್ಮ ಚಿಕ್ಕಮಗಳೂರಲ್ಲಿ ನಾವು ಮೊಸ್ಟ್ ಆಫ್ ಆಲ್ ನೋಡೋದಂದರೆ ಕಾಫಿ ತೋಟಗಾರರ ಸಮಸ್ಸೆಗಳು ಕಾಫಿ ತೋಟಗಾರರ ಸಮಸ್ಸೆಗಳು ಅಂದರೆ ಈಗ ಯಾವ ಸೀಸನ್ನಿಗೆ ನಮಗೆ ಇದು ಮಳೆ ಬೇಕಾಗಿರುತ್ತೆ ಆ ಸೀಸನಿಗೆ ಮಳೆ ಬರಲ್ಲ ಆಮೇಲೆ ಯಾವ ಸೀಸನಿಗೆ ಮಳೆ ಬರಲ್ಲ ಬರ್ ಬರ್ಬಾರ್ದು ಅಂತಯಿರತ್ತೆ ಆ ಸೀಸನಿಗೆ ಮಳೆ ಬರುತ್ತೆ ಈ ಚಿಕ್ಕಮಗಳೂರಲ್ಲಿ ಆಲ್ಮೋಸ್ಟ್ ನಾವು ಸೆಲ್ ಮಾಡೋದೇ ಕೊಫಿಯಿರದರಿಂದ ಇದು ತುಂಬಾನೆ ಸಮಸ್ಯೆಯಾಗಿದೆ ಇದರಿಂದ ಎಷ್ಟೋ ಮನೆಗಳು ಇದು ಮನೆಗಳಿಗೆ ಇದು ತುಂಬ ಯೂಸ್ ಆಗ್ತಿರತ್ತೆ ಯಾಕಂದರೆ ಅವರು ಕೆಲ್ಸಕ್ಕೆ ಹೋಗ್ತಿರ್ತಾರೆ ಅವರದ್ದು ಜೀವನ ಎಲ್ಲ ಈ ಕಾಫಿಯಿಂದಾನೆ ನಡಿತಿರುತ್ತೆ ಈ ಮಳೆಯಿಂದ ತುಂಬ ಪ್ರಾಬ್ಲಮ್ಸ್ಗಳನ್ನು ಕೊಡ್ತಿದೆ